ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯು ಒಂದು ಸುಂದರವಾದ ಜಿಲ್ಲೆ ಅಂತಲೇ ಹೇಳಬಹುದು ಯಾಕೆಂದರೆ ಇಲ್ಲಿ ತುಂಬನೇ ಒಂದು ಟೂರಿಸ್ಟ್ ಪ್ಲೇಸ್ಗಳಿವೆ ಆದ್ದರಿಂದ ಇಲ್ಲಿ ತುಂಬನೇ ಒಂದು ಬಹುದೊಡ್ಡ ಸಂಖ್ಯೆಯಲ್ಲಿ ಜನಗಳು ಇಲ್ಲಿ ಬರ್ತಾಯಿರ್ತಾರೆ ಹೋಗ್ತಾಯಿರ್ತಾರೆ ಮತ್ತು ಇದು ಒಂದು ನಮ್ಮ ಜಿಲ್ಲೆಗೆ ಒಂದು ಅಭಿವೃದ್ಧಿಯಾದ ಒಂದು ಅಂಶ ಅಂತಲೇ ಹೇಳಬಹುದು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಫಸ್ಟು ಇದು ಜಿಲ್ಲೆಯಾಗಿರಲಿಲ್ಲ ಇದು ಕೋಲಾರ ಡಿಸ್ಟ್ರಿಕ್ಕಿಗೆ ಸೇರಿಕೊಂಡಿತ್ತು ಇದು ಒಂದು ನಮ್ದು ನಾರ್ಮಲ್ಲಾಗಿ ಈಗೆಲ್ಲ ಬೇರೆ ಡಿಸ್ಟ್ರಿಕ್ಕಲ್ಲಿ ಹೇಗೆ ಒಂದು ತಾಲ್ಲೂಕಿರುತ್ತೋ ಆ ರೀತಿ ಇತ್ತು ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತಲೇ ಸಪ್ರೇಟಾಯ್ತು ಯಾವಾಗ ಅಂದರೆ ಇಪ್ಪತ್ತ್ಮೂರನೇ ಆಗಸ್ಟ್ ಎರಡು ಸಾವ್ರದ ಏಳರಲ್ಲಿ ನಮ್ದು ಜಿಲ್ಲೆ ಜಿಲ್ಲೆ ಅಂತಲೇ ಸಪ್ರೇಟ್ ಮಾಡಿದ್ರು ಕೋಲಾರಿಂದ ಆವಾಗಲಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಸೃಷ್ಟಿಯಾಯ್ತು ಇದು ಒಂದು ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಒಂದು ಖುಷಿಯ ಸುದ್ದಿ ಅಂತಲೇ ಹೇಳಬಹುದು ಯಾಕೆಂದ್ರೆ ಅದು ತುಂಬ ಅಭಿವೃದ್ಧಿಗೆ ಸಪೋರ್ಟ್ ಮಾಡುತ್ತೆ ಸಪ್ರೇಟ್ ಜಿಲ್ಲೆಯಾದಾಗ ಇಲ್ಲಿಗೆ ತುಂಬನೇ ಒಂದು ಜನಗಳು ಒಂದು ಒಂದು ಸಹಾಯ ಮಾಡುತ್ತೆ ಮತ್ತೆ ಇಲ್ಲಿನ ಅಭಿವೃದ್ಧಿ ನಮ್ಮ ಜನಗಳಿಗೆ ಒಂದು ಇಲ್ಲಿನ ರೋಡ್ಗಳು ಮತ್ತೆ ಪ್ರತಿಯೊಂದು ಬೇಗ ಅಭಿವೃದ್ಧಿಯಾಗೋಕ್ಕೆ ಒಂದು ಹೆಲ್ಪಾಗುತ್ತೆ ಅಂತಲೇ ಹೇಳಬಹುದು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ತುಂಬನೇ ಒಂದು ಬೆಳೆಗಳನ್ನ ಬೆಳೀತಾರೆ ಇಲ್ಲಿ ಟೂರಿಸ್ಟ್ ಪ್ಲೇಸು ಮತ್ತೆ ಒಳ್ಳೆಯ ರೈತರುಗಳಿದ್ದಾರೆ ಆದ್ದರಿಂದ ಇದು ಒಂದು ತುಂಬನೇ ಒಂದು ನಮ್ಮ ಜಿಲ್ಲೆಗೆ ಸಪೋರ್ಟ್ ಮಾಡಬಹುದು ಅಂತಲೇ ಹೇಳಬಹುದು ಮತ್ತು ಇಲ್ಲಿ ವಿಶ್ವೇಶ್ವರಯ್ಯ ಇಂಥ ಒಂದು ಐತಿ ಐತಿಹಾಸಿಕ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ಜನಿಸಿದರು ಯಾಕೆಂದ್ರೆ ಆದ್ದರಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ತುಂಬನೇ ಒಂದು ಫೇಮಸ್ ಅಂತಲೇ ಹೇಳಬಹುದು ಮತ್ತೆ ಇಲ್ಲಿಯ ಒಂದು ತುಂಬನೇ ಒಂದು ಈವಾಗ ನಮ್ಮ ಜಿಲ್ಲೆಯಲ್ಲೂ ಕೂಡ ತುಂಬನೇ ದೊಡ್ಡ ದೊಡ್ಡ ಅಭಿವೃದ್ಧಿಯಾಗ್ತಿರುವ ತಾಲ್ಲೂಕುಗುಳಿದೆ ಅಂತಲೇ ಹೇಳಬಹುದು ಅದರಲ್ಲೂ ಗೌರಿಬಿದನೂರು ಗುಡಿಭಂಡೆ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಮಂಚೇನಳ್ಳಿ ಶಿಡ್ಲಘಟ್ಟ ಚಿಂತಾಮಣಿ ಈ ರೀತಿಯ ಒಂದು ತಾಲ್ಲೂಕುಗುಳಿದೆ ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಇದು ಕೂಡ ಒಂದು ಒಳ್ಳೆ ತುಂಬನೇ ಫೇಮಸ್ ಕರ್ನಾಟಕದಲ್ಲಿ ಅಂತಲೇ ಹೇಳಬಹುದು ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತುಂಬನೇ ಒಂದು ದೊಡ್ಡ ಐತಿಹಾಸಿಕ ಮತ್ತೆ ಒಂದೊಳ್ಳೆ ಟೂರಿಸ್ಟ್ ಪ್ಲೇಸಸ್ಗಳಿದ್ದಾವೆ ಯಾಕೆಂದ್ರೆ ಅತೀ ಎತ್ತರದ ಬೆಟ್ಟ ಇದೆ ನಂದಿ ಹಿಲ್ಸ್ ಅಂತ ಇದು ಜನತೆಗೆ ತುಂಬನೇ ಇಷ್ಟ ಜನರುಗಳಿಗೆ ಯಾಕಂದ್ರೆ ಇದು ಮುಂಚೆ ಪ್ರಾಚೀನ ಕಾಲದಿಂದಲೂ ಈ ಬೆಟ್ಟ ಒಂದು ಫೇಮಸ್ ಅಂತಲೇ ಹೇಳಬಹುದು ಇಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ನೀವು ಬೆಳಗಿನ ಜಾವ ಒಂದು ಐದರಿಂದ ಆರು ಗಂಟೆ ಏಳು ಗಂಟೆಗೆಲ್ಲ ನೀವು ಹೋಗ್ಬಿಟ್ರೆ ತುಂಬನೇ ಒಂದು ಸೊಗಸಾಗಿರುತ್ತೆ ಸುಂದರವಾಗಿರುತ್ತೆ ಎಲ್ಲ ಮಂಜುಗಳೆಲ್ಲ ಕ ಆವರಿಸಿರುತ್ತೆ ನೀವು ಮೋಡಕ್ಕಿಂತ ಮೇಲೆ ಹೈಟಲ್ಲಿರ್ತೀರ ನೀವು ಮೋಡಗಳನ್ನ ನೀವು ಆರಾಮಾಗಿ ಕೆಳಗೆ ನೀವು ತಲೆ ಬಗ್ಗಿಸಿ ನೀವು ನೋಡಿದರೂ ನಿಮಗೆ ಕೆಳಗಡೆ ಎಲ್ಲ ಮೋಡ ಕಾಣಿಸ್ತಿದೆ ಆ ಹೈಟಲ್ಲಿ ನಮ್ಮ ಬ ನಂದಿ ಹಿಲ್ಸಿದೆ ಅಂತಲೇ ಹೇಳಬಹುದು ಅದಕ್ಕೆ ಇಲ್ಲಿ ತುಂಬನೇ ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಮತ್ತೆ ಫಾರಿನರ್ಸ್ಸು ನಮ್ಮ ರಾಜ್ಯಕ್ಕೆ ಬಂದಾಗೆಲ್ಲ ಈ ಈ ಬೆಟ್ಟಕ್ಕೆ ಭೇಟಿ ನೀಡ್ತಾರೆ ಇದು ಒಂದು ಒಂದು ಅಭಿವೃದ್ಧಿಗೆ ಒಂದು ತುಂಬನೇ ಹೆಲ್ಪಾಗುತ್ತೆ ನಮ್ಮ ಜಿಲ್ಲೆಗೆ ಅಂತಲೇ ಹೇಳಬಹುದು ಯಾಕೆಂದ್ರೆ ಅವರುಗಳು ಬಂದಾಗ ಹೋಟ್ಲುಗಳಲ್ಲಿ ಸ್ಟೇ ಆಗ್ತಾರೆ ಮತ್ತೆ ಊಟ ತಿಂಡಿಗೆ ಎಲ್ಲ ಇಲ್ಲೇ ಖರ್ಚು ಮಾಡ್ತಾರೆ ಟ್ರಾನ್ಸ್ಪೋರ್ಟೆಷನ್ನು ಪ್ರತಿಯೊಂದು ನಮ್ಮ ಜಿಲ್ಲೆಯಲ್ಲೇ ಮಾಡೋದ್ರಿಂದ ನಮ್ಮ ಜಿಲ್ಲೆಗೆ ಒಂದು ಅರ್ಥಿಕ ಬೆಂಬಲವನ್ನು ನೀಡುತ್ತೆ ಟೂರಿಸಂ ಅಂತಲೇ ಹೇಳಬಹುದು ಇದೇ ರೀತಿ ತುಂಬನೇ ಬೆಟ್ಟಗಳಿದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈವಾಗ ಅವಳ ಬೆಟ್ಟ ಇದೆ ಈ ರೀತಿ ತುಂಬ ಸುಮಾರು ಬೆಟ್ಟಗಳಿರೋದ್ರಿಂದ ತುಂಬನೇ ಟೂರಿಸ್ಟ್ಗಳು ಬರ್ತಾಯಿರ್ತಾರೆ ಅಷ್ಟೇ ಅಲ್ಲದೇ ಧಾರ್ಮಿಕದ ಒಂದು ದೇವಸ್ಥಾನಗಳು ಇರೋದ್ರಿಂದ ತುಂಬನೇ ಒಂದು ಭಕ್ತಾದಿಗಳು ಬರ್ತಾಯಿರ್ತಾರೆ ಈವಾಗ ನೀವು ನೋಡಿ ಕೈವಾರ ಮತ್ತೆ ನರಸಿಂಹ ಸ್ವಾಮಿ ಟೆಂಪಲ್ಲು ಮತ್ತೆ ಈಶ್ವರಂದು ಸ್ಟ್ಯಾಚು ಇದೆ ಇಶಾ ಫೌಂಡೇಶನ್ ಅಂತ ಈವಾಗ ರೀಸೆಂಟಾಗಿ ಅದು ಓಪನ್ ಆಯಿತು ಈ ರೀತಿ ತುಂಬನೇ ಟೂರಿಸ್ಟ್ ಪ್ಲು ಪ್ಲೇಸಿರೋದ್ರಿಂದ ತುಂಬನೇ ಭಕ್ತಾದಿಗಳು ಬರ್ತಾರೆ ದೇವಸ್ಥಾನಗಳಿಗೆ ಆದ್ದರಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಸಂತೋಷದ ಸುದ್ದಿ ಅಂತಲೇ ಹೇಳಬಹುದು ಯಾಕೆಂದರೆ ತುಂಬನೇ ಆರ್ಥಿಕ ಬೆಂಬಲವಾಗುತ್ತೆ ಆರ್ಥಿಕ ಒಂದು ಬಲ ಆಗುತ್ತೆ ಅಂತಲೇ ಹೇಳಬಹುದು ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಪ್ಲೇಸ್ಗಳು ಮತ್ತೆ ಇಲ್ಲಿ ಒಂದೊಳ್ಳೆ ಟೂರಿಸ್ಟ್ಗಳ ಪ್ಲೇಸು ಈ ರೀತಿ ಇರೋದ್ರಿಂದ ನಮ್ಮ ಒಂದು ಸುಂದರವಾದ ಜಿಲ್ಲೆ ಅಂತಲೇ ಕರೆಸ್ಕೊಳ್ಳುತ್ತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತದು ಕೂಡ ಇಲ್ಲಿ ವಿಶ್ವೇಶ್ವರಯ್ಯ ಈ ಥರ ಜನಗಳು ಈ ಥರ ದೊಡ್ಡ ವ್ಯಕ್ತಿಗಳು ಹುಟ್ಟಿರೋ ಜಾಗ ಇರೋದ್ರಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಒಂದು ಸಂತೋಷದ ಒಂದು ಜನತೆಗಳಿಗೆ ಒಂದು ಸಂತೋಷದ ಸುದ್ದಿ ಅಂತಲೇ ಹೇಳಬಹುದು